ಇತ್ತೀಚಿನ ದಿನಗಳಲ್ಲಿ ಸೊಳ್ಳೆಗಳಿಂದ ತುಂಬ ರೋಗಗಳು ಹರಡ್ತಿದೆ ಅಂತ ನಾವು ಕೇಳ್ತಿದೀವಿ ಅದರಲ್ಲೂ ಕೂಡ ಡೆಂಗೂ ಮಲೇರಿಯಾ ಈ ರೀತಿ ತುಂಬ ಅಪಾಯಕಾರಿದ ರೋಗಗಳು ಬರಬಾರ್ದು ಯಾಕೆಂದರೆ ಇದು ಯಾವ ರೀತಿ ಬರುತ್ತೆ ಅಂದರೆ ಸೊಳ್ಳೆಗಳಿಂದ ಅಂದರೆ ಮನುಷ್ಯಂಗೆ ಕಚ್ದಾಗ ಅವ್ರಿಗೆ ರೋಗ ಬರುತ್ತೆ ಸೊಳ್ಳೆ ಡೆಂಗ್ಯೂ ಮತ್ತು ಮಲೇರಿಯಾ ಅಂತ ಇದು ಹರ್ಡಕ್ಕೆ ಮುಖ್ಯವಾದ ಕಾರಣ ಏನಂದರೆ ಈಗ ಮನೆ ಹತ್ರ ಎಲ್ಲ ನೀರ್ಗುಳು ನಿಂತಿದ್ದಾಗ ಮತ್ತು ಜಾಸ್ತಿ ಗಲೀಜು ಮತ್ತು ಗಿಡಗಳು ಮರಗಳು ಇದಾವೆ ಕಡೆ ಜಾಗದಲ್ಲಿ ಜಾಸ್ತಿ ಸೊಳ್ಳೆಗಳ್ ಹುಟ್ತಾವೆ ಇದು ಯಾವ ರೀತಿ ಮನುಷ್ಯಂಗೆ ತೊಂದರೆ ಕೊಡುತ್ತೆ ಅಂದರೆ ಅದು ಕಚ್ದಾಗ ಜ್ವರ ವಾಂತಿ ಭೇದಿ ಈ ರೀತಿಯೆಲ್ಲ ಆಗುತ್ತೆ ಆದ್ರಿಂದ ನಾವು ಆದಷ್ಟು ಮಕ್ಳುಗಳುಗೆ ಮತ್ತು ವಯಸ್ಸಾದವ್ರಿಗೆ ಯಾವುದೇ ರೀತಿ ಸೊಳ್ಳೆಗಳ್ ಕಡಿದಂಗೆ ನಾವು ನೋಡ್ಕೊಬೇಕು ಮತ್ತು ಇದನ್ನ ಹೆಂಗೆ ತಡೆಗಟ್ಬೋದಂದರೆ ನಾವು ಯಾವುದೇ ರೀತಿ ಮನೆ ಹತ್ರ ಚರಂಡಿ ನೀರ್ಗುಳು ನಿಲ್ಲದಂಗೆ ನೋಡ್ಕೊಬೇಕು ಮತ್ತು ನಾವೀಗ ತೆಂಗಿನ ಚಿಪ್ಪು ತರಕಾರಿ ಇಂಥವೆಲ್ಲ ಕಸಗಳ್ನ ಮನೆತಾವೇ ಹಾಕ್ ಮನೆ ಹತ್ರ ನಾವು ಎಸಿಬಾರದು ಈ ಥರಯೆಲ್ಲ ಮಾಡಿದಾಗ ಅಲ್ಲಿ ನೀರು ನಿಂತಿದ್ದ ಕಡೆ ನೀರು ನಿಂತು ವಾಸನೆ ಬಂದಾಗ ಅಲ್ಲಿ ಸೊಳ್ಳೆಗಳು ಜಾಸ್ತಿ ಸೃಷ್ಟಿಯಾಗ್ತವೆ ಆದ್ರಿಂದ ಇದು ತುಂಬ ಒಳ್ಳೇದಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ನಾವು ಆದಷ್ಟು ಕ್ಲೀನಿದ್ದಾಗ ಸೊಳ್ಳೆ ಬರಲ್ಲ ಮತ್ತು ನಾವು ಮನೆಗಳಲ್ಲಿ ಟೈಮ್ ಟೈಮ್ಗೆ ನಾವು ಕತ್ಲುದಾಗ ಎಲ್ಲ ನಾವು ಡೋರು ಕಿಟ್ಕಿಗುಳ್ನೆಲ್ಲ ಕ್ಲೋಸ್ ಮಾಡಿಬಿಡ್ಬೇಕು ಆವಾಗ ಸೊಳ್ಳೆಗಳು ಬೇಗ ಮನೆಯೊಳಗೆ ಬರಲ್ಲ ಮತ್ತು ನಾವು ಗುಡ್ನೈಟು ಕರ್ಟನ್ನು ಈ ರೀತಿಗಳ್ನೆಲ್ಲ ನಾವು ಸೇಫ್ಟಿ ಮುಂಚೆ ನಾವು ನೋಡ್ಕೊಂಡ್ಬಿಟ್ರೆ ಯಾವುದೇ ರೀತಿ ನಾವು ಸೊಳ್ಳೆಯಿಂದ ಕಡಿಸ್ಕೋಳದಿಲ್ಲ ಮತ್ತು ಮಕ್ಳುಗಳ್ಗು ಅಷ್ಟೇ ನಾವು ಒಡಮಸ್ಸು ಮತ್ತು ಆಯಿಂಟ್ಮೆಂಟು ಈ ರೀತಿಯೆಲ್ಲ ಹಚ್ದಾಗ ಸೊಳ್ಳೆ ಔಷಧಿಗಳ್ನೆಲ್ಲ ಹಚ್ದಾಗ ಆ ಮಕ್ಳುಗಳ್ಗು ಸೊಳ್ಳೆ ಕಡಿಯೋದಿಲ್ಲ ಆದರೆ ಅವಗಾವಾಗ ಯಾವುದೇ ರೀತಿ ಮಲೇರಿಯಾ ಡೆಂಗೂ ಅವೆಲ್ಲ ಖಾಯ್ಲೆ ಅಂಟುವುದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತು ಮಕ್ಳುಗಳ್ನ ರಾತ್ ಸಂಜೆ ಹೊತ್ತು ಜಾಸ್ತಿ ಹೊತ್ತು ಆಚೆ ಹೋಗಕ್ಕೆ ಬಿಡಬಾರ್ದು ಅವರಿಗೆ ತುಂಬ ಫುಲ್ ಕವರಾಗಿರೋ ಬಟ್ಟೆಗಳ್ನ ಹಾಕಿ ಆಚೆ ಹೋಗಕ್ ಬಿಡಬೇಕು ಮತ್ತು ಯಾವುದೇ ಕಾರ್ಣಕ್ಕೂ ಅವ್ರಿಗೆ ನೀರಿನಲ್ಲಿ ನೀರು ಸೈಡು ಮರಗಿಡಗಳು ಇರೋ ಸೈಡು ಆಟಾಡೋಕ್ಕೆ ಬಿಡಬಾರ್ದು ಯಾಕಂದರೆ ಅಲ್ಲಿ ತುಂಬ ಜಾಸ್ತಿ ಸೊಳ್ಳೆಗಳು ಇರುತ್ತೆ ಮತ್ತು ಸರ್ಕಾರದವರು ಕೂಡ ಸೊಳ್ಳೆ ಮದ್ದನ್ನು ರೋಡ್ ರೋಡ್ ಅಲ್ಲೂ ಇವಾ ಅದು ಸ್ಮೋಕ್ ಮೂಲಕ ಬಿಡ್ಕೊಂಡು ಹೋಗ್ತಾರಲ್ಲ ಅದನ್ನ ತುಂಬ ಎಲ್ಲ ಕಡೆ ಬಿಡಬೇಕು ಆವಾಗ ರೋಡಲ್ಲು ಕೂಡ ಸೊಳ್ಳೆಗಳು ತುಂಬ ಕಡಿಮೆ ಪ್ರಮಾಣದಲ್ಲಿ ಇರ್ತವೆ ಅಂತ ಹೇಳ್ತಾರೆ ಆದಷ್ಟು ನಾವು ಗಮನವಹಿಸ್ಬೇಕು ನಮ್ಮಕ್ಕಳು ಮೇಲೆ ವಯ್ಸಾದವ್ರ ಮೇಲೆ ಯಾಕಂದರೆ ಇದು ತುಂಬ ಅಪಾಯಕಾರಿ ರೋಗ ಅಂತ ಹೇಳ್ತಾರೆ ಮಲೇರಿಯಾ ಮತ್ತು ಡೆಂಗೂ